ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮ ಇದರಗಳ ಈ ಇವುಗಳಲ್ಲಿ ಹಲವಾರು ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಯಾಕೆಂದರೆ ಪತ್ರಿಕೆಯಲ್ಲಿ ಇವತ್ತು ಆಗೋದು ವಿಷಯ ನಾಳೆ ಪ್ರಕಟ ಆಗ್ತದೆ ಇವತ್ತು ಪ್ರಕಟ ಆದರೂ ಕೂಡ ನಾವು ನಮಗೆ ತಿಳಿದು ಬರುವುದು ನಾಳೆ ದಿವಸ ಹಾಗೆ ಮುಂದಿನ ಕಾ ಅದು ಹಿಂದಿನ ಕಾಲದಲ್ಲಿ ಪತ್ರಿಕೆ ಒಂದು ಉತ್ತಮವಾದ ಒಂದು ಎಂಥ ಹೇಳ್ತಾರೆ ವಿಷಯಗಳನ್ನು ಹಂಚುವಲ್ಲಿ ಉತ್ತಮ ಆಗಿತ್ತು ಈಗಿನ ಕಾಲ ಇಲ್ಲಾಂತ ಹೇಳೋದಿಲ್ಲ ಅದು ಕೂಡ ಉತ್ತಮ ಆಗಿದೆ ಆದ್ರು ಕೂಡ ಈಗ ಅಪ್ಡೇಟ್ ಅಂತ ಹೇಳ್ತೇವೆ ನಾವು ಈಗ ದೃಶ್ಯ ಮಾಧ್ಯಮಗಳು ಶ್ರವಣ ಮಾಧ್ಯಮಗಳು ಉತ್ತಮವಾದ ಈಗ ಆಗೋದನ್ನು ಈ ಇವಾಗಲೇ ನಮಗೆ ತಿಳುವಂತೆ ಮಾ ತಿಳಿಯುವಂತೆ ಮಾಡ್ತದೆ ಹಾಗೆ ಈಗಿನ ಕಾಲಕ್ಕೆ ನನ್ನ ಪ್ರಕಾರ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮ ಒಂದು ಉತ್ತಮ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಅದರದಿ ಅದರಲಿ ಕೂಡ ಕೆಟ್ಟದಿದೆ ಒಳ್ಳೇದು ಕೂಡ ಇದೆ ಆ ಒಳ್ಳೆದನ್ನು ನಾವು ತಗೊಳ್ಬೇಕು ಆಗ್ತದೆ ಹಾಗೆ ಉದಾಹರಣೆಗೆ ಈಗ ಮಳೆಗಾಲ ಒಂದು ಕಡೇಲಿ ಗುಡ್ಡ ಕುಸಿತ ಆ ಗುಡ್ಡ ಕುಸಿತದ ಆಗುವಂತಹ ಹಾನಿಗಳು ನಮಗೆ ಈ ಇವತ್ತು ಹೇಗಿದೆ ಆ ಪರಿಸ್ಥಿತಿ ದೃಶ್ಯ ಮಾಧ್ಯಮದಲ್ಲಿ ಅವತ್ತು ಇವತ್ತಿನದೇ ಪರಿಸ್ಥಿತಿಯನ್ನು ತೋರಿಸ್ತಾರೆ ಹಾಗೆ ಪತ್ರಿಕೆಯಲ್ಲಿ ಆಗಲ್ಲ ಪತ್ರಿಕೆಯಲ್ಲಿ ಹೇಗೆಂದ್ರೆ ಇವತ್ತು ಅಲ್ಲಿ ಹೀಗಾಯಿತು ಹೀಗಾಯಿತು ಹೀಗೆ ಆಯಿತು ಅದನ್ನ ನಮಿಗ್ ಗೊತ್ತಾಗೋದು ನಾಳೆ ಹಾಗೆ ಹಾಗೇ ಈಗ ಪತ್ರಿಕೆಗಳು ಬೇಕು ಬೇಡ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಅದೊಂದು ಹಿಂದಿಂದ ಬಂದದ್ದೊಂದು ವಿಷಯ ಓದು ಒಂದು ನಮಗೆ ವಿಷಯಗಳನ್ನು ತಿಳಿಸುವ ಮೂಲ ಅಂದ್ರೆ ಪತ್ರಿಕೆ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮಗಳೆಲ್ಲ ಅದು ಕೂಡ ಬೇಕು ಯಾಕೆಂದ್ರೆ ಈಗಿನ ನಮ್ಮ ಜನ್ರೇಷನ್ನಿಗೆ ಈಗಿನ ಒಂದು ಅರ್ಥ ವ್ಯವಸ್ಥೆಗೆ ಅದು ಒಂದು ಪೂರಕವಾಗಿ ಕೆಲಸ ಮಾಡಿ ಮಾಡ್ತಾ ಇದೆ ಹಾಗಾಗಿ ಮತ್ತೆ ಸುದ್ದಿ ವಾಹಿನಿ ಎಲ್ಲ ಈಗ ಸುದ್ದಿ ವಾಹಿನಿಗಳು ಕೆಲವು ವಿಷಯಗಳನ್ನು ಸುತ್ತು ಸುತ್ತು ಸುತ್ತಾಗಿ ಬಂದು ಹೇಳ್ತದೆ ಪತ್ರಿಕೆಗಳು ಹಾಗೆ ಅಲ್ಲ ಇದ್ದ ವಿಷಯಗಳನ್ನು ಇದ್ದ ಹಾಗೆ ಪ್ರಕಟ ಮಾಡ್ತಾ ಇದೆ ಎರಡಲ್ಲಿ ಕೂಡ ವಿಷಯಗಳು ಒಂದೇ ರೀತಿಯಗಳಲ್ಲಿ ವಿಷಯಗಳಿರ್ತದೆ ಆದರೆ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮ ಅದು ಅವರು ಆ ವಿಷಯವನ್ನು ಹೇಳುವಾಗ ಒಂದು ಯಾವುದೇ ಚಿಕ್ಕ ವಿಷಯಗಳಿರಲಿ ಅದನ್ನು ಉದ್ದ ಉದ್ದ ಮಾಡಿ ಮಾಡಿ ಮಾಡಿ ಒಂದು ಸುತ್ತು ತಂದು ಮತ್ತೆ ಹೇಳ್ತಾರೆ ಹಾಗೆ ಪತ್ರಿಕೆಗಳು ಹಾಗಲ್ಲ ಪತ್ರಿಕೆಗಳು ನಮ್ಮ ಎಲ್ಲ ವಿಷಯಗಳು ಒಂದೇ ಸಲ ನೋಡ್ಬೋದು ನಮಗೆ ಪತ್ರಿಕೆಯಲ್ಲಿ ಹಾಗೆ ಅದೇ ಎರಡಲ್ಲಿ ಎರಡೂ ಕೂಡ ಒಂದು ಒಳ್ಳೇದಿದ್ದರೆ ಏನು ಹಾ ಕೆಟ್ಟದಿರ್ತದೆ ಹಾಗೆ ನನ್ನ ಅಭಿಪ್ರಾಯ ಪತ್ರಿಕೆಯು ಬೇಕು ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮಗಳು ಬೇಕು ಹಲವಾರು ವ್ಯತ್ಯಾಸಗಳಿವೆ ಈ ವಿಷಯಗಳಲ್ಲಿ ಹಾಗಾಗಿ